ಬರವಣಿಗೆ ಬರಿಲಿಕ್ಕೆ ದಿನನ ದಿನಚರಿ ಅಥವಾ ಪ್ರತ್ಯೇಕವಾದ ಡೈರಿ ಅಂತ್ಹೇಳಿ ಏನು ನಾವು ಮೇಂಟೇನ್ ಮಾಡಾಕತ್ತಿಲ್ಲರಿ ಆದ್ರೆ ಏನಾದ್ರೂ ವಿಶೇಷ ಘಟನೆಗಳನ್ನು ನಡೆದಾಗ ಅಥವಾ ನಮ್ಮ ಸುತ್ತಮುತ್ತಲಿನಲ್ಲಿ ಏನಾದ್ರೂ ನಮ್ಮ ನಮ್ಮ ಪರಿಸರದಲ್ಲಿ ಏನಾದ್ರೂ ವಿಶೇಷ ಕಂಡಾಗ ಅಥವಾ ಏನಾದ್ರೂ ತುಂಬ ಸಂತೋಷದ ಕ್ಷಣಗಳನ್ನು ನೋಡಿದಾಗ ಅಥವಾ ತುಂಬ ದುಃಖದ ಸಂ ಸಂಗತಿಗಳ ಕಣ್ಣಿಗೆ ಬಿದ್ದಾಗ ಅಂತಾ ಟೈಮಲ್ಲಿ ಅಥವಾ ಏನೋ ಒಂದು ವಿಶೇಷ ಅನಸ್ದಾಗ ನಾವು ಕಥಾರೂಪದಲ್ಲಿ ಅದನ್ನು ಬರೆದಿಡ್ತೇನ್ರಿ ಆಮೇಲೆ ಕತೆಯನ್ನು ಬರಿಲಿಕ್ಕೆ ಅಥವಾ ಇದೇ ಟೈಮ್ ಹಿಂಗೆ ಅಂತ್ಹೇಳಿ ಏನು ಇಲ್ಲರಿ ಯಾವಾಗ ನೆನಪಾಗತ್ತೆ ಅಥವಾ ಯಾವಾಗ ನಮ್ಗೆ ಸಮಯ ಫ್ರೀ ಸಮಯ ಅಂತ್ಹೇಳಿ ಏನು ಸಿಗತ್ತಲ್ಲ ರೀ ಖಾಲಿ ಸಮಯ ಅಂತ್ಹೇಳಿ ಆವಾಗೆಲ್ಲ ಏನಾದ್ರೂ ಒಂದು ಬರೀಲಿಕ್ಕೆ ಇಷ್ಟಪಡ್ತೇನಿ ರೀ ಆಮೇಲೆ ಯಾವುದೇ ಒಂದು ಸಂಗತಿಗಳು ನನಗೆ ತುಂಬ ಖುಷಿ ಕೊಟ್ಟಂಥ ಸಂಗತಿಯನ್ನು ನಾನು ಕಥೆಯ ರೂಪದಲ್ಲಿ ಬರ್ದಿಡ್ತೀನ್ರಿ ಆಮೇಲೆ ಎಲ್ಲಾದ್ರೂ ತುಂಬ ದುಃಖದ ಸಂಗತಿ ನಡೀತು ಅಥವಾ ಯಾವುದೋ ಒಂದು ಕ್ರೈಮ್ ಎಲ್ಲಾದ್ರು ನಡೀತು ಅಂತಂದಾಗ ಅದನ್ನು ಕೂಡ ನಾನು ಕಥೆಯ ರೂಪದಲ್ಲಿ ಬರ್ದಿಡಲಿಕ್ಕೆ ನಂಗೆ ಇಷ್ಟಪಡ್ತೇನೆ ರೀ ಯಾವುದೇ ನೆನಪುಗಳನ್ನು ಸಹ ನಾನು ಕಥೆಯ ರೂಪದಲ್ಲಿ ಬರ್ದಿಡಕ್ಕೆ ಭಾಳ ಟ್ರೈ ಮಾಡ್ತೇನಿ ರೀ ಆಮೇಲೆ ದಿನಚರಿ ಅಂತ್ಹೇಳಿ ಏನು ಮೇನ್ಟೇನ್ ಮಾಡೊಂಗಿಲ್ರಿ ನಾನು ಆ ದಿನ ಯಾವಾಗ ನನಗೆ ಬರಿಬೇಕನ್ಸತ್ತೆ ಅಥವಾ ಯಾವಾಗ ನನಗೆ ಖುಷಿ ಅನ್ಸತ್ತೆ ಆವಾಗ ಕಥೆಗಳನ್ನು ಬರೆಯುವುದು ಅಥವಾ ಒಂದು ಏನೋ ಒಂದು ಬುಕ್ ಬಗ್ಗೆ ಓದಿದಾಗ ಆ ಬುಕ್ಕಿನ ಬಗ್ಗೆ ಅನಿಸಿಕೆಗಳನ್ನು ಬರಿಲಿಕ್ಕೆ ಈ ರೀತಿಯ ಒಂದು ಕಥೆಗಳನ್ನು ಬರಿತೇನೆ ರೀ ಆದರೆ ದಿನಚರಿ ಅಂತ ಹೇಳಿ ಏನಿಲ್ಲ ರೀ